ನಮ್ಮ ನೆಚ್ಚಿನ ಪುಸ್ತಕ ಅಂದರೆ ಬಹಳ ಪ್ರಸಿದ್ಧವಾಗಿದ್ದ ರಾಮಾಯಣ ಮಹಾಭಾರತ ಇಂಥವು ಇವು ನಮ್ಮ ಕರ್ನಾಟಕ ನಮ್ಮ ಇಡೀ ಪ್ರಪಂಚದ ಬಹಳ ಅತೀ ಮುಖ್ಯವಾದಂಥ ಪುಸ್ತಕಗಳು ಹೇಳ್ಬೇಕಂದ್ರೆ ರಾಮಾಯಣ ಮಹಾಭಾರತ ಇದರಲ್ಲಿ ಇಡೀ ನಮ್ಮ ಈ ಜೀವನದ ಒಂದು ನಡೀತಾ ಇರೋ ಕಥೆ ಎಲ್ಲಾ ಅಡಗಿರತ್ತೆ ಅದರಲ್ಲಿ ಪ್ರತಿಯೊಬ್ಬರೂ ಯಾರು ಬೇಕಾದರೂ ಇದ್ನ ಓದೇ ಓದಬೇಕಾಗಿರೊ ಅಂಥದ್ದಿದು ಅಂತಹ ಬುಕ್ಸು ನಮ್ಮ ವಾಲ್ಮೀಕಿ ಮಹರ್ಷಿಗಳು ಬರ್ದಿರ್ತಕ್ಕಂಥ ಈ ಬುಕ್ಕುಗಳು ಬಹಳ ಚೆನ್ನಾಗಿರ್ತವೆ ಓದೋದಕ್ಕೂ ತುಂಬ ಇಂಟ್ರೆಸ್ಟಾಗಿರ್ತವೆ ಆಮೇಲೆ ಈ ಸಣ್ಣ ಮಕ್ಳಿಗಂತೂ ಒಳ್ಳೊಳ್ಳೆಯ ಕಥೆ ಪುಸ್ತಕಗಳು ಅವು ಇವು ಎಲ್ಲ ಇರ್ತವೆ ಅವೆಲ್ಲಾನು ಇನ್ನೂ ಚೆನ್ನಾಗಿರ್ತವೆ ಆಮೇಲೆ ಇನ್ನು ಟಿ ವಿ ಶೋ ನೋಡಬೇಕಂದ್ರೆ ಒಳ್ಳೊಳ್ಳೆಯ ರಾಜ್ಕುಮಾರ್ ಸಿನ್ಮಾಗಳು ರಾಜ್ಕುಮಾರ್ ಅವರು ನಟ್ಸಿರ್ತಕ್ಕಂತ ಸಿನ್ಮಾಗಳು ಬಹಳ ಚೆನ್ನಾಗಿದ್ದಾವೆ ಬಬ್ರುವಾಹನ ಆಮೇಲೆ ಇನ್ನೂ ಒಳ್ಳೊಳ್ಳೆಯ ಸಿನ್ಮಾಗಳು ಮಸ್ತಾಗಿದ್ದಾವೆ ಇದ್ರಲ್ಲು ಈ ಆಮೇಲೆ ಈ ಕಾಮಿಡಿ ಆ್ಯಕ್ಟ್ರಗಳು ನರಸಿಂಹರಾಜು ಮುಸುರಿ ಕೃಷ್ಣಮೂರ್ತಿ ದಿನೇಶ್ ಇವರೆಲ್ಲ ಒಳ್ಳೊಳ್ಳೆಯ ಕಾಮಿಡಿ ಆ್ಯಕ್ಟ್ರಗಳು ಅವರು ನೋಡ್ತಾ ಇದ್ದರೆ ಅವರು ಆಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಚಿತ್ರಗಳು ಬಹಳ ನೋಡ್ಬಿಲ್ ನೋಡಲೇ ನೋಡ್ತಾನೇ ಇರಬೇಕನ್ಸುತ್ತೆ ಅಷ್ಟೊಂದು ಚೆನ್ನಾಗಿ ಅಭಿನಯಿಸಿದ್ದಾರೆ ಅವ್ರು ಈಗಲೂ ಅಷ್ಟೇ ಅವರು ಯಾವಾಗಲೂ ಅಷ್ಟೇ ದ್ವಾರ್ಕೀಶು ಇಂಥವ್ರೆಲ್ಲಾ ದ್ವಾರ್ಕೀಶೇ ಆಗಲಿ ಮುಸುರಿ ಕೃಷ್ಣಮೂರ್ತಿಯೇ ಆಗಲಿ ದಿನೇಶ್ ಆಗಲಿ ನರಸಿಂಹರಾಜೇ ಆಗಲಿ ಬಹಳ ಬಹಳ ಅದನ್ನು ಈಗ ಕೆಲವು ಟಿ ವಿ ಶೋಗಳಲ್ಲಿ ಬರ್ತವೆ ಹಾಸ್ಯ ನಟ್ರದ್ದು ಅದನ್ನ ನೋಡ್ತಾ ಇದ್ದರೆ ಮೈಂಡ್ಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ನೋಡ್ತಾನೆ ಇರಬೇಕು ಅನಿಸುತ್ತೆ ನಮ್ಮ ಮನಸ್ಸಿನಲ್ಲಿರೋವಂಥ ಯಾವುದೇ ತೊಂದ್ರೆಗಳಿದ್ರೂ ಸ್ವಲ್ಪ ಅದನ್ನ ನೋಡೋ ಅಷ್ಟೊತ್ತು ನಮ್ಮ ಮನ ಮೈಂಡ್ ಫ್ರೀ ಆಗಿರುತ್ತೆ ಆ ಥರದ ಆ್ಯಕ್ಟ್ರಗಳು ಇನ್ನೂ ಹೆಚ್ಚೆಚ್ಚ್ ದಿನ ಇದ್ದಿದ್ದರೂ ಚೆನ್ನಾಗಿರೋದು ಆದರೆ ಈಗ ಬರ್ತಾ ಇದೆ ಕೆಲವೆಲ್ಲ ಇನ್ನೂ ಈಗ ಈ ಫ್ಯಾಮಿಲಿ ಶೋಗಳು ಅವು ಇವು ಏನೇನೋ ಬರ್ತಾ ಇದೆ ಇನ್ನೂ ಬೇಕಾದಷ್ಟು ಅವನ್ನೆಲ್ಲ ಈಗೇನು ನೋಡ್ತಾ ಇರ್ತಾರೆ ನೋಡ್ತಾ ಇತ್ರ ಹುಡುಗರ್ಗೆ ಅವು ಕಾಮ್ಡಿ ಶೋಗಳು ಭಾರೀ ಚೆನ್ನಾಗಿರ್ತವೆ ಭಾರೀ ಇಂಟ್ರೆಸ್ಟಾಗಿರುತ್ತೆ